ನಾನು ಅಮೇಜಾನ್ನಲ್ಲಿ ಚಾರ್ಜರನ್ನು ಮೊಬೈಲ್ ಚಾರ್ಜರನ್ನು ಆರ್ಡ್ರ್ ಮಾಡಿದ್ದೆ ಫಸ್ಟಿಗೆ ನಾನು ಮೊಬೈಲ್ ಆರ್ಡ್ರ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಬಂತು ಅಂತ ಸೆಕೆಂಡ್ ಪ್ರಾಡಕ್ಟಾಗಿ ನಾನು ಚಾರ್ಜರ್ ಆರ್ಡ್ರ್ ಮಾಡಿದೆ ದೇವಾ ಆ ಚಾರ್ಜರು ಚಾರ್ಜೇ ಆಗುವುದಿಲ್ಲ ಚಾ ಮತ್ತೆ ಈಗ ಒಂದು ಚಾರ್ಜಿಗೆ ಹಾಕಿದರೆ ಅರ್ಧ ಅರ್ಧ ತಾಸು ಆದರೂ ಆ ಒಂದು ಲ ಒಂದ ಪರ್ಸೆಂಟೂ ಚಾರ್ಜ್ ಆಗುವುದಿಲ್ಲ ಯಾಕಪ್ಪ ಈ ಚಾರ್ಜರ್ ನಾನು ಓರ್ಡ್ರ್ ಮಾಡಿದೆ ಅದು ಸುದ ಲೋ ಕ್ವಾಲಿಟಿ ಚಾರ್ಜರು ದುಡ್ಡು ಒಂದು ಹೆಚ್ಚಿಗೆ ತಕೊಂಡರು ಆದರೆ ಚಾರ್ಜರ್ ಯಾವುದಕ್ಕೂ ಉಪಯೋಗ ಇಲ್ದಿದಾಂಗೆ ಆಯಿತು ಅಂದರೆ ನನ್ನ ಮೊಬೈಲಿಗೂ ಅದರಿಂದ ತೊಂದರೆ ಆಯಿತು ಅಂದರೆ ಮೊಬೈಲ್ ಜಸ್ಟ್ ಹೀಟ್ ಆಗುತ್ತೆ ಹೊರತು ಚಾರ್ಜ್ ಅಂತೂ ಆಗುವುದಿಲ್ಲ ಅದಕ್ಕೆ ಅದ್ರ ವಯರ್ರು ತುಂಬ ಇದು ಪ ಏನು ಇಲ್ಲ ಅಂದರೆ ಸ್ವ ತುಂಬ ಲೈಟಾಗಿದೆ ಆ ಚಾರ್ಜರು ಚಾ ವಯರ್ ವಯರ್ ಅಂದರೆ ಅದ್ರ ಒಳಗಿನ ಇದೆಲ್ಲ ತುಂಬ ಅಂದರೆ ವಯ್ಯರ್ ಅನ್ನೋದೆ ಒಂದು ಸರಿಗೆ ಥರ ಅವನ್ನು ಮಾಡಿಟ್ಟಿದ್ದಾರೆ ಅದಕ್ಕೆ ಏನು ಗಟ್ಟಿಯೇ ಇಲ್ಲ ಅದು ಹೀಗಾಗಿ ನನಗೆ ತುಂಬ ಬೇಜಾರಾಯಿತು ಯಾಕಪ್ಪ ಈ ಚಾರ್ಜರನ್ನ ನಾನು ಓರ್ಡ್ರ್ ಮಾಡಿದೆ ಅಂತೇಳಿ ಆನ್ಲೈನ್ ಪ್ರಾಡಕ್ಟ್ ಇಷ್ಟೊಂದು ಕೆಟ್ಟದ್ದು ಬರುತ್ತಾ ಚಾರ್ ಮೊಬೈಲ್ ಸುದ ನಂದು ಹಾಳಾಗಿ ಹೋಯಿತು ಯಾ ಇನ್ನು ಮುಂದೆ ನಾನು ಆನ್ಲೈನ್ನಲ್ಲಿ ಯಾವುದೇ ಆರ್ಡ್ರ್ ಮಾಡಬಾರದು ಅಂತ ತಿಳ್ಕೊಂಡಿದ್ದೇನೆ